ಹಾಂ ನಮ್ಸ್ಕಾರ ರೀ ಯಾರು ರೀ ಹಾಂ ಹೇಳ್ರಿ ಹಾಂ ರೀ ಹಾಂ ಹೌದ್ರೀ ಏನು ಎಷ್ಟು ದಿನ ಆಯ್ತು ರೀ ನಿಮಗೆ ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ಎಷ್ಟು ದಿನ ಆಯ್ತು ರೀ ಹಾಂ ಮತ್ತು ಮೂರು ನಾಲ್ಕು ದಿನ ಆಗ್ಯದ ರೀ ಮತ್ತೆ ಅದು ತೋರ್ಸ್ಕೊಬೇಕು ಇಲ್ರೀ ಎಲ್ಲರ ಹೌದು ರೀ ಮತ್ತು ನಮ್ಮ ಕ್ಲಿನಿಕಿಗಾರ ಬರ್ಬೇಕಾಗಿತ್ತು ರೀ ಹಾಂ ನಮ್ಮ ಕ್ಲಿನಿಕ್ ಇಲ್ಲೇ ರೀ ಬಿಗ್ ಬಜಾರ್ ಬಲ್ ಅದಾ ಹಾಂ ನೀವು ಅಲ್ಲ ಏನಪ್ಪಾ ಬಂದು ಒಂದು ಬಂದು ಕೇಳುದಂದ್ರ ಏನಪ್ಪ ಚೀಟಿ ಕೊಡ್ತಾರೆ ರೀ ನಿಮ್ಗ ಟೈಮಿಂಗ್ ನೋಡ್ರಿ ಮುಂಜಾನೆ ಹತ್ತರ್ಲಿಂದ ಹನ್ನೆರಡು ತನಕ ಅದಾ ರೀ ಇವ್ನಿಂಗ್ ಅಂದ್ರ ಐದ್ರಲಿಂದ ಎಂಟರ ತನಕ ಅದ ನೋಡ್ರಿ ಹಾಂ ಅಲ್ಲಿ ನಮ್ಮ ಕ್ಲಿನಿಕ್ದಾಗ ಓ ಅಂಕಲ್ ಒಬ್ಬರು ಇರ್ತಾರ ರೀ ಮೆಡಿಕಲ್ದಾಗ ಅವ್ರ ಬಳಿ ಚೀಟಿ ತಗೋಬೇಕು ರೀ ಫಸ್ಟಿಗೆ ಹೌದು ರೀ ಅದೇರಿ ಏನಪ್ಪಾ ನಿಮಗ ಏನಾರಾ ಏನು ಅಂತಾರ ಹಿಂಗೆ ಚಕ್ಕರ್ ಬರೋದು ಏನಾರ ಫೀಲಿಂಗ್ ಅಲತ್ತದೇನು ರೀ ಹಾಂ ಹೌದು ರೀ ಇಲ್ರಿ ಟೆನ್ಶನ್ ತಗೋಬ್ಯಾಡ್ರಿ ನೀವು ಏನಪ್ಪ ನಮ್ಮ ಕ್ಲಿನಿಕಿಗೆ ಬರ್ರಿ ಇಲ್ಲ ರೀ ಫಸ್ಟು ನಿಮ್ಮದು ಹೆಂಗೆ ಅದ ಪರಿಸ್ಥಿತಿ ನೋಡಾಮ್ ರೀ ಕೈದು ಕೈದು ನೋಡ್ತೀನಿ

ಕೈ ಹ್ಯಾಂಗ ಅದೇ ರೀ ಹೇಳತೀಲ ನೀವು ಬರ್ರಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ನೊ ಸ್ಕ್ಯಾನಿಂಗ್ ಮಾಡ್ಸಮ್ ರೀ ಸ್ಕ್ಯಾನಿಂಗ್ ಮಾಡಿ ನೋಡ್ತೀನಿ ರೀ ಏನು ಪ್ರಾಬ್ಲಮ್ ಆಗ್ಯಾದ ಅಂತ ನೋಡ್ತೀನಿ ರೀ ಹೌದ್ ರೀ ಹಾಂ ಆಯ್ತು ಹಾಂ ಹಂಗಿತ್ತು ಅಂದ್ರ ಆಪರೇಷನ್ ಮಾಡ್ಬೇಕು ಅತ್ತದ ರೀ ಖರ್ಚ್ ಆತತ್ತು ನೋಡ್ರಿ ಆಗಂಗೆ ಅದಾ ರೀ ಒಂದು ನೋಡಬೇಕಾಗ್ತದ ನೀವು ಫಸ್ಟ್ ಕ್ಲಿನಿಕಿಗೆ ಎರಡು ಲಕ್ಷ ಹಾಂ ರೀ ಅಂದ್ರ ನಿಮ್ಮದು ಕೈ ಏನಪ್ಪ ಡ್ಯಾಮೆಜ್ ಭಾಳ್ ಆಗ್ಯಾದ ಈಗ ನಾವು ಕೈ ಇದೇ ಆಗ್ಯದಲ್ಲಾ ಅಂತಿರಲ್ರಿ ಫ್ರಾಕ್ಚರೂ ಹ್ಞೂ ಅದಕ್ಕ ಏನಪ್ಪ ಅಷ್ಟು ಖರ್ಚ್ ಆಗ್ತದ ರೀ ನೀವು ಬೇರೆ ಹಾಸ್ಪಿಟ್ಲಿಗೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ರಿ ಅದರಕ್ಕಿಂತ ಜಾಸ್ತಿನೇ ಇರ್ತದ ಹಾಂ ರೀ ಸಿರೇನೇ ಅದಾ ರೀ ಬಟ್ ಏನಪ್ಪ ನಾವು ನೋಡ್ತಿವ್ರಿ ಫಸ್ಟು ನಿಮ್ಮದು ಏನಪ್ಪ ಒಂದು ಎರಡು ದಿವಸ ಗುಳಿಗೆ ಕೊಡ್ತೀವಿ ರೀ ಕಮ್ಮಿ ಆಯಿತು ಸರಿ ಇಲ್ಲಾಂದರೆ ಏನಪ್ಪ ನೆಕ್ಸ್ಟ್ ಡೇ ಏನಪ್ಪ ಸ್ಕ್ಯಾನಿಂಗ್ ಮಾಡಿ ಏನು ಪ್ರಾಬ್ಲಮ್ ಅದ ಅಂತ್ ನೋಡಿ ನಿಮ್ಮ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ ರೀ

ಅದೇ ರೀ ಕಮ್ಮಿ ನೀವು ಬರ್ ಬರ್ರದ ಬರ್ರಿ ಕ್ಲಿನಿಕಿಗಿ ಗೊತ್ತಾಗ್ತಾದ ನಾವು ನೋಡ್ತೀವಿ ನೀವು ನೋಡಿ ಹೆಂಗೆ ಅದಾ ಅಂತ್ ನೋಡಿ ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅದು ನೀವು ಕಮ್ಮಿಗೆ ಹಾಂ ಬರ್ರಿ ಎಷ್ಟೋತ್ತಿಗೆ ಬರ್ತೀರಿ ಹಾಂ ರೀ ಹಾಂ ಬರಕ್ಕಿಂತ ಮುಂಚೆ ಅದೇ ಹೇಳಿನಿ ಅಲ್ರಿ ಅಲ್ಲಿ ಏನಪ್ಪ ಚೀಟಿ ತಗೋಬೇಕು ರೀ ಚೀಟಿ ತಗೊಂಡರೆ ಮೊದಲೇ ಭಾಳ ರಶ್ ಇರ್ತದ ಚೀಟಿ ತಗೋ ಚೀಟ್ಟಿ ರಿ ಏನಪ್ಪ ಅಲ್ಲಿ ಕೊಡ್ತಾರೆ ರೀ ನೀವು ಬರ್ರೀ ಹಾಸ್ಪಿಟ್ಲ್ ಬಳಿ ಹಾಂ ರೀ